ಹೌದು ಏನೂ ಸರಿಯಾಗಿ ಪದಾರ್ಥಗಳಿಲ್ಲದಿದ್ದಾಗ ಮನೆಯಲ್ಲಿ ಅವಲಕ್ಕಿ ಒಂದು ಕಾಮನಾಗಿರ್ತದೆ ಎಲ್ಲರ ಮನೆಯಲ್ಲೂ ಏನೂ ಇಲ್ಲದಿದಾಗ ಅವಲಕ್ಕಿ ಒಂದು ಇರ್ತದೆ ಅದರಲ್ಲಿ ಏನು ಮಾಡಿಕೊಟ್ಟರೂ ಒಳ್ಳೆಯದೇ ಆಗಿರ್ತದೆ ಹಾಗಾಗಿ ನಾನು ಏನೂ ಇಲ್ಲದಿದ್ದಾಗ ಅವಲಕ್ಕಿಗೆ ಬರೀ ಸಕ್ಕರೆ ಮತ್ತು ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ಕೊಡ್ತೇನೆ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಮಕ್ಕಳಿಗಾಗ್ಲಿ ಯಾರಿಗೇ ಆಗಲಿ ಇದನ್ನು ತಿನ್ಬೋದು ಏನೂ ಇಲ್ಲದೆ ಇದ್ದಾಗ ಇಷ್ಟಾದರೂ ಇದ್ದೇ ಇರ್ತದೆ ಮನೆಯಲ್ಲಿ ಇದನ್ನು ಮಾಡಿಕೊಡ್ತೇನೆ ಇದಕ್ಕೆ ಪ್ರೇರಣೆ ನನ್ನ ತಾಯಿ ಇವರೂ ಕೂಡ ಹಾಗೆನೇ ನನಗೆ ಚಿಕ್ಕ ವಯಸ್ಸಿನಲ್ಲಿ ಮನೆಯಲ್ಲಿ ಏನಾದರು ಸಾಮಗ್ರಿ ಇರದಿದ್ದಾಗ ತಕ್ಷಣ ಅವಲಕ್ಕಿಗೆ ಕಾಯಿ ತುರಿ ಮಿಕ್ಸ್ ಮಾಡಿದರು ಅದಿಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದರು ಕೊಟ್ಟರು ಅದೇ ನನ್ನ ಪ್ರೇರಣೆ ಆ್ಯಕ್ಚುಲಿ ಎಲ್ಲಿ ಹೋದರೂ ನಾನು ಇದು ಅವಲಕ್ಕಿ ನಮ್ಮ ಎಲ್ಲರ ಮನೆಯಲ್ಲೂ ಇದ್ದೇ ಇರಬೇಕು ಆ್ಯಕ್ಚುಲಿ ಇರ್ತದೇನೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸಕ್ಕರೆ ಅಷ್ಟು ಹಾಕಿ ಮಿಕ್ಸ್ ಮಾಡಿ ತಿಂದರೆ ಒಳ್ಳೆಯ ರುಚಿ ಬರ್ತದೆ ಯಾವಾಗಲೂ ನಾನು ತುಂಬ ಸಲ ಅದನ್ನು ಮಾಡಿದ್ದೇನೆ ಕೂಡ ನನಗೆ ಚಿಕ್ಕ ವಯಸ್ನಿಂದಲೂ ಅದು ತುಂಬ ಇಷ್ಟವಾದ ಖಾದ್ಯ ಒಂದು ವೇಳೆ ಅದನ್ನು ತಿನ್ನುವಾಗ ನಿಮ್ಮ ಹತ್ರ ಚಾನೋ ಟೀ ಕಾಫಿನೋ ಇದ್ದರೆ ಅದಕ್ಕೆ ಸ್ವಲ್ಪ ಅದನ್ನು ಹಾಕಿ ತಿಂದರೆ ಇನ್ನೂ ಮಜ ಬರುತ್ತೆ ಎಷ್ಟು ಫುಲ್ ತುಂಬ ಇಷ್ಟಪಟ್ಟು ತಿಂತೀರ ನೀವೆಲ್ಲರು ನನ್ಗಂತೂ ಅದು ತುಂಬ ಇಷ್ಟವಾದ ಖಾದ್ಯ ಹಾಗಾಗಿ ನನ್ನ ಅಮ್ಮನೇ ಇದಕ್ಕೆ ಪ್ರೇರಣೆ